ಹಲೋ ಯಾರು ಯಾರು ಬೇಕು ರೀ ಹಾಂ ಹೌದು ರೀ ಬಂಗಾರ ಅಂಗಡಿ ರೀ ಹ್ಞೂ ಬರ್ಲ ಅಂಗಡಿ ಕಡೆ ಬನ್ರಿ ಎಪ್ಪತ್ತು ಸಾವಿರ ರೂಪಾಯಿ ಹ್ಞೂ ಹ್ಞೂ

ಹಾಂ ಬನ್ರಿ ಬರ್ರಿ ತೋರ್ಸ್ತೇನೆ ಬನ್ರಿ ಹಾಂ ಏನು ಬೇಕು ರೀ ನಿಮ್ಗೆ ಯಾವ ಯಾವ ಬಂಗಾರ ಬೇಕು ರೀ ಏನು ಬೇಕು ರೀ ನೀವು ಯಾವಾಗ ಬೇಕೋ ಆಗ ಬನ್ರಿ ಹಾಂ ಹಾಂ ಆಯ್ತ್ ಆಯ್ತ್ ತೋರಿಸ್ತೇನ್ ಬನ್ರಿ ಏನೇನು ಬೇಕು ನಿಮಗೆ

ಹೊಸ ಹೊಸ ಟೈಪ್ ನಕ್ಲೆಸ್ ಬಂದಾವೆ ನೋಡ್ರಿ ಬನ್ರಿ ಅಂಗಡಿ ಕಡೆ ಹಾಂ ಬನ್ರಿ ಬನ್ರಿ